ಸಮೀಪದಲ್ಲಿರುವ ಕಾಲೇಜುಗಳಲ್ಲಿ ಈಗ ಸದ್ಯಕ್ಕೆ ಸೈನ್ಸು ಕಾಮರ್ಸು ಮತ್ತೆ ಆರ್ಟ್ಸು ಈ ಮೂರೂ ಕೋರ್ಸುಗಳು ಇರೋದ್ರಿ ಇರೋದಿ ಇದ್ದೇವೆ ಇದ್ದಾವೆ ಮತ್ತೆ ಅದರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಯಥೇಚ್ಛ್ವಾಗಿ ವಿದ್ಯಾರ್ಥಿಗಳು ಸೈನ್ಸು ಮತ್ತೆ ಕಾಮರ್ಸು ಈ ಎರಡೂ ಕೋರ್ಸುಗಳಿಗೆ ಯಥೇಚ್ಛ್ವಾಗಿ ಜಾಯ್ನ್ ಆಗಲಿಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಕಾಲೇಜುಗಳಲ್ಲಿ ಸೇರ್ತಕ್ಕಂಥದನ್ನ ನಾವು ಕಾಣ್ಬೋದು